ಹಾಲು ಬೆಣ್ಣೆ ಖರ್ಜೂರ ಸೇವಿಸಬೇಕು ಹಾಗೂ ಬಾಳೆಹಣ್ಣು ಹಾಲಿನೊಂದಿಗೆ ಹಾಕಿ ಗ್ರೈಂಡ್ ಮಾಡಿ ಕುಡಿಯಬೇಕು ಆಲೂಗಡ್ಡೆ ಸೇವಿಸುವುದರಿಂದಲೂ ತೂಕ ಹೆಚ್ಚಾಗುತ್ತದೆ ಹಾಗೂ ಒಂದು ಗ್ಲಾಸ್ ಕಾಯ್ದಿರಿಸುವ ಹಾಲಿಗೆ ಎರಡು ಬಾಳೆಹಣ್ಣು ಕಟ್ ಮಾಡಿ ಐದು ಖರ್ಜೂರವನ್ನು ಹಾಕಿ ಗ್ರೈಂಡ್ ಮಾಡಿ ಇದನ್ನು ಊಟ ಮಾಡುವ ಮುಂಚೆ ಕುಡಿಯಬೇಕು ರಾತ್ರಿ ಊಟ ಮಾಡುವ ಮುಂಚೆ ತಗೋಬೇಕು ಶರೀರದ ತೂಕ ಹೆಚ್ಚಾಗುತ್ತದೆ ಹಾಗೂ ಶೇಂಗಾ ಬೀಜವನ್ನೆರಡರಷ್ಟು ಸ್ಪೂನ್ ಒಣ ದ್ರಾಕ್ಷಿ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ನೀರ್ ನೀರನ್ನು ಹಾಕಿ ನೆನೆಸಿಕೊಂಡು ಬೆಳಿಗ್ಗೆ ತಿನ್ನಬೇಕು ಇದರಿಂದ ಕೂಡ ಏನಾಗ್ತದೆ ತೂಕ ಹೆಚ್ಚಾಗ್ತದೆ ಹಾಗೂ ತುಪ್ಪವನ್ನು ಸೇವಿಸುವುದರಿಂದ ಕೂಡ ಮಾಂಸಖಂಡಗಳೇನಾಗ್ತದೆ ಬಲವಾಗ್ತದೆ